ಹಲೋ ನಂಗೆ ನಾವು ಸಂಜೆ ಪೇಶಂಟ್ ಅಂತ ಮಾತಾಡ್ತಾಯಿರುದು ನಮಗೆ ಹುಷಾರಿಲ್ಲ ಹುಷಾರ್ ಇದ್ದಿದ್ದಿಲ್ಲ ನಮಗೆ ಜ್ವರ ಬಂದಿದೆ ಈಗ ಎರಡು ದಿನ ಆತು ರೀ ಹಾಂ ಮೆಡಿಸಿನ್ ತಗೊಂಡಿದ್ದೀವಿ ರೀ ಒಂದು ಸೊಲ್ಪ ಎರಡು ದಿನ ಮುಂಚೆ ತಗೊಂಡಿದ್ದೀವಿ ಹಾಂ ಈಗ ಹುಷಾರಾಗಿದ್ದೀವಿ ಹಾಂ ಬರ್ತೀವಿ ಒಂದು ಸೊಲ್ಪ ಏಳು ಗಂಟೆ ಸುಮಾರು ಸಂಜೆ

ಹಾಂ ಜ್ವರ ಮತ್ತು ನೆಗಡಿ ಕೆಮ್ಮು ಈ ಥರ ಎಲ್ಲ ಆಗಾದು ತಲೆನೋವು

ಹಾಂ ಬರ್ತೀವಿ